ನನಗೆ ಮುಖ್ಯವಾದ ನೃತ್ಯ ಪ್ರಕಾರ ಅಂದರೆ ನೃತ್ಯ ಪ್ರದರ್ಶನದ ಒಂದು ಸ್ಮರಣೆ ಮಾಡ್ಕೊಬೇಕು ಅಂದರೆ ಯಕ್ಷಗಾನ ಯಕ್ಷಗಾನ ನಮ್ಮ ಉತ್ತರ ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕ ಅಂತ ಬಂದಾಗ ಉಡುಪಿ ಮಂಗಳೂರು ಆ ಕಡೆ ಎಲ್ಲ ಇದು ತುಂಬ ಪ್ರಚಲಿತದಲ್ಲಿದೆ ಮತ್ತು ಇದ್ರಲ್ಲಿ ಪ್ರಸಂಗ ಅಂತ ಬಂದಾಗ ಇದರಲ್ಲಿ ಮಹಾಭಾರತದ ಪ್ರಸಂಗ ಅಂತ ಬರುತ್ತೆ ಪ್ರ ಮಹಾಭಾರತ ಪ್ರಸಂಗದಲ್ಲಿ ಕೌರವ ಪಾಂಡವರು ಹೇಗೆ ಯುದ್ಧ ಮಾಡ್ತಾರೆ ಮತ್ತು ಅವ್ರದ್ದು ಪಾಂಚಾಲಿ ಪಾಂಚಾಲಿಯನ್ನು ಇದು ಮಾಡಬೇಕಾದ್ರೆ ಹೇಗೆ ಅವರು ಕೌರವ್ರ ಜೊತೆ ಸೋಲ್ತಾರೆ ಸೊ ಇದೆಲ್ಲ ಪ್ರಸಂಗಗಳು ನಮಗೆ ಬರತ ಇದು ಭಾರತ ಮಹಾಭಾರತದಲ್ಲಿ ಕಂಡು ಬರುತ್ತೆ ದುರ್ಯೋಧನ ದುಶ್ಯಾಸನರು ಎಷ್ಟು ಎಷ್ಟೆಲ್ಲ ಏನಂದರೆ ಎಷ್ಟೆಲ್ಲ ಮೋಸ ಮಾಡಿಬಿಟ್ಟು ಇವ್ರ ಜೊತೆ ಗೆಲ್ತಾರೆ ಆಮೇಲೆ ಭೀಮ ಭೀಮನ ಭೀಮ ಅರ್ಜುನ ಇವ್ರ ಬಗ್ಗೆ ಎಲ್ಲ ಅತ್ಯಂತ ಪ್ರಚಲಿತದಲ್ಲಿ ಅಂದರೆ ಅತ್ಯಂತ ವಿಸ್ತರಣೀಯವಾಗಿ ಈ ಪ್ರಸಂಗಗಳಲ್ಲಿ ಹೇಳ್ತಾರೆ